ಈಗ ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅದರಲ್ಲಿ ಎಲ್ಲವೂ ಕಲಿತಿದ್ದೀನಿ ಕಲಿದಿಲ್ಲದ್ದು ಕಷ್ಟ ಅಂತ ಅಂದರೆ ನಾನ್ವೆಜ್ಜಲ್ಲಿ ಮಾಡೋದು ತುಂಬ ಕಷ್ಟ ನನಗೆ ಬರ್ತಾ ಇಲ್ಲ ಕಲಿಯಬೇಕು ಅನ್ನೋದು ಹುಮ್ಮಸ್ಸು ಆದರೂ ಕಲಿಯೋಕ್ಕೆ ಆಗ್ತಾ ಇಲ್ಲ ಕಾಯಿ ಹೋಳಿಗೆ ಎಲ್ಲರೂ ಚೆನ್ನಾಗೇ ಬರುತ್ತೆ ಬೇಗ ಆಗುತ್ತೆ ಬರ್ತಾವು ಚೆನ್ನಾಗೇ ಅಂತಂದು ಹೇಳ್ತಾರೆ ನಾನು ಕಲಿಯಬೇಕು ಅಂತ ಅಂದರೆ ಅದು ಎಲ್ಲ ಕಾಯಿ ಹೋಳಿಗೆ ಮಾಡಕ್ಕೆ ಹೋದರೆ ಎಲ್ಲ ಒಡ್ ಒಡ್ಕೊಂಡು ಒಡ್ ಒಡ್ಕೊಂಡು ಆ ಥರ ಹೋಗ್ತವೆ ಅದು ಬರಲ್ಲ ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ ನಾನೂ ಕಾಯಿ ಹೋಳಿಗೆ ಬೇರೆಯವೆಲ್ಲ ಬರ್ತವೆ ಕಷ್ಟ ಅಂತಂದು ಅಂದರೆ ಕೆಲವೊಂದು ಕಲಿಯಬೇಕು ಅಂತಂದರೆ ಮಟನ್ನಲ್ಲಿ ಕಬಾಬು ಅದು ಇಷ್ಟ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಕಬಾಬು ಫಿಶ್ ಫ್ರೈ ಆ ಥರ ಎಲ್ಲ ಕಲಿಯೋದಕ್ಕೆ ಏನು ಮಾಡೋದು ಅಂತ ಕಲಿಯೋದನ್ನೆಲ್ಲ ನೋಡ್ತೀನಿ ಆದರೆ ಮಾಡಕ್ಕೆ ಬರ್ತಾ ಇಲ್ಲ ಮಾಡಕ್ಕೆ ಆಗ್ತಾ ಇಲ್ಲ ಅವೆಲ್ಲ ನನಗೆ ಮನೆಯಲ್ಲಾದರೂ ಬೇರೆಯವೆಲ್ಲ ಮಾಡ್ತೀವಿ ಅಡುಗೆಗಳು ಎಲ್ಲಾನ ಬರ್ದಿಲ್ಲಾನಾ ಮಾಡಲ್ಲ